ನಮ್ಮ ಮನೆ ಅಡಿಗೆ ಮನೆಯಲ್ಲಿ ವಿವಿಧ ಪಾತ್ರೆಗಳೂ ಅಂತ ಅಂದರೆ ಕುಕ್ಕರು ಕುಕ್ಕರ್ಗಳೊಂದು ಎರಡು ಮೂರು ನಾಲ್ಕು ಥರ ಇದೆ ಆಮೇಲೆ ದೋಸೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ವೆರೈಟಿ ವಿಧವಿಧ್ವಾದ ತವಾಗಳಿದೆ ಅದರಲ್ಲಿ ರೊಟ್ಟಿಗೇ ಬೇರೆ ಇದೆ ದೋಸೆಗೇ ಬೇರೆ ಇದೆ ಚಪಾತಿಗೇ ಬೇರೆ ಇದೆ ಆಮೇಲೆ ಹಾಲಿನ ಒಂದು ಕುಕ್ಕರ್ ಇದೆ ಆಮೇಲೆ ಪಾತ್ರೆಗಳಲ್ಲಿ ಮಣ್ಣಿನ ಪಾತ್ರೆನೂ ಇದೆ ಸ್ಟೀಲ್ ಪಾತ್ರೆನೂ ಇದೆ ಆಮೇಲೆ ನಾನ್ಸ್ಟಿಕ್ದೂ ಇದೆ ಆಮೇಲೆ ಸಿಲ್ವರ್ ಪಾತ್ರೆ ಅಂತ ಹೇಳ್ತಾರೆ ಅದೂ ಇದೆ ಎಲ್ಲ ಥರದ್ದು ಪಾತ್ರೆನೂ ಇದೆ ನಾನ್ಸ್ಟಿಕ್ಕಲ್ಲಿ ಮಾಡೋದಿದ್ದರೆ ಅದು ಬೇಗ ನಾನ್ಸ್ಟಿಕ್ ತವಾದಲ್ಲಾದರೆ ದೋಸೆ ಇದೆಲ್ಲದು ಬೇಗ ಅದು ತೆಗೀಬೋದು ಅದ್ರಿಂದ ಏನೂ ಸಮಯ ವ್ಯರ್ಥ ಆಗೋಲ್ಲ ಆಮೇಲೆ ಕುಕ್ಕರೆಲ್ಲ ಯೂಸ್ ಮಾಡೋದರಿಂದ ಅದು ಬೇಗ ಅಡಿಗೆ ಆಗುತ್ತೆ ಅನ್ನದ್ದಾಗಲಿ ಸಾಂಬಾರಾಗಲಿ ಆಮೇಲೆ ವೆರೈಟಿ ಗ್ಲಾಸಸ್ ಇದೆ ಲೋಟಗಳು ಆಮೇಲೆ ತಟ್ಟೆಗಳಲ್ಲೂ ಅಷ್ಟೆ ವಿಧವಿಧ್ವಾದ ತಟ್ಟೆಗಳು ಇದೆ ಪ್ಲಾಸ್ಟಿಕ್ ಬಿಟ್ಟು ಸ್ಟೀಲು ಪಿಂಗಾಣಿ ಈ ಥರದ್ದು ಸುಮಾರು ತಟ್ಟೆಗಳು ಬರುತ್ತೆ ದೊಡ್ಡ ಅಳತೇಲೂ ಇದೆ ಚಿಕ್ಕ ಅಳತೇಲೂ ಇದೆ